ನಾನೊಬ್ಬ ಉತ್ತಮವಾದ ಫೋಟೋಗ್ರಾಫರ್ ನಾನು ಮೊಬೈಲ್ನಲ್ಲಿ ಹೆಚ್ಚಾಗಿ ಫೋಟೋಗಳನ್ನು ತೆಗೆಯುತ್ತಿದ್ದೆ ಮೊಬೈಲ್ನಲ್ಲಿ ನಾನು ಹೆಚ್ಚಾಗಿ ಪರಿಸರದ ಹಾಗೂ ಪ್ರಾಣಿ ಪಕ್ಷಿಗಳ ಫೋಟೋಗಳೇ ಹೆಚ್ಚಾಗಿದೆ ನಾನು ಮೊಬೈಲ್ ತೆಗೆಯುವು ಮೊಬೈಲ್ನಲ್ಲಿ ಫೋಟೋ ತೆಗೆಯುವುದು ತುಂಬ ಜನರಿಗೆ ಇಷ್ಟವಾಗಿದೆ ಹಾಗೂ ನನ್ನ ಕುಟುಂಬದವರಿಗೂ ಇಷ್ಟವಾಗಿದೆ ಹಾಗಾಗಿ ಅವರು ನನಗೆ ಒಂದು ಕ್ಯಮರಾ ಡಿ ಎಸ್ ಎಲ್ ಆರ್ ಕ್ಯಾಮರಾವನ್ನು ತೆಗೆದುಕೊಟ್ಟಿದ್ದರು

ನನ್ನ ಹವ್ಯಾಸವನ್ನು ಅವರು ಇಷ್ಟಪಡುತ್ತಾರೆ ಎಲ್ಲೇ ಹೋದರೂ ನಾನು ಪರಿಸರದ ಹಾಗೂ ಪ್ರಾಣಿ ಪಕ್ಷಿಗಳ ಫೋಟೋಗಳನ್ನು ತೆಗೆಯುತ್ತಿದ್ದೇನೆ ಹಾಗೂ ಯಾವುದೇ ಮದುವೆ ಸಮಾರಂಭಗಳು ಹಾಗೂ ಫ್ಯಾಮಿಲಿ ಫಂಕ್ಷನ್ಗಳು ಏನೇ ಇದ್ದರೂ ಫೋಟೋ ತೆಗೆಯಲು ನನ್ನ ಬಳಿ ಹೇಳುತ್ತಾರೆ ಯಾಕಂದರೆ ನಾನು ತೆಗೆಯುವ ಫೋಟೋ ನನ್ನ ಕುಟುಂಬದವರಿಗೆ ತುಂಬ ಇಷ್ಟವಾಗುತ್ತದೆ ನಾನು ತುಂಬ ಚೆನ್ನಾಗಿ ಫೋಟೋ ತೆಗೆಯುತ್ತೇನೆಂದು ಎಲ್ಲರೂ ಹೇಳುತ್ತಾರೆ ಅಂದರೆ ನಾನು ಮೊದಲು ಸಣ್ಣ ವಯಸ್ಸಿನಿಂದಲೂ ಮೊಬೈಲ್ನಲ್ಲಿ ಫೋಟೋ ತೆಗೆದು ತೆಗೆದು ನನಗೆ ಹವ್ಯಾಸವಾಗಿದೆ ಯಾಕಂತ್ಹೇಳಿದ್ರೆ ಸಣ್ಣ ವಯಸ್ಸಿನಿಂದಲೂ ನಾನು ಪ್ರಾಣಿ ಪಕ್ಷಿಗಳ ಗಿಡಮರಗಳ ಫೋಟೋಗಳನ್ನು ತೆಗೆಯುತ್ತಿದ್ದೇನೆ ಹಾಗೂ ಮೊದಲಿನಿಂದಲೂ ನನ್ನ ಬಳಿ ಎಲ್ಲರೂ ಕುಟುಂಬದವರು ಫೋಟೋ ತೆಗೆಯಲು ಹೇಳುತ್ತಿದ್ದರು ಹಾಗಾಗಿ ನನಗೊಂದು ಕ್ಯಮರಾ ತೆಗೆದುಕೊಟ್ಟಿದ್ದರು ನನ್ನ ಹವ್ಯಾಸವನ್ನು ಗುರುತಿಸಿ ನನ್ನ ಕುಟುಂಬದವರು ನನ್ನ ಹವ್ಯಾಸವನ್ನು ಬೆಳೆಸಲು ಇಷ್ಟಪಡುತ್ತಾರೆ ನಾನು ಆ ಕ್ಯಾಮರಾದಿಂದಾಗಿ ಈಗ ತುಂಬ ಫೋಟೋಗಳನ್ನು ತೆಗೆಯುತ್ತಿದ್ದೇನೆ ಅಂದರೆ ನಾನು ಟ್ರಾವೆಲ್ ಫೋಟೋಗ್ರಾಫರ್ ಥರ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗಿ ಅಲ್ಲಿಯ ಪ್ರಕೃತಿಯ ಹಾಗೂ ಜನರ ಫೋಟೋಗಳನ್ನು ತೆಗೆಯುತ್ತೇನೆ ಅಂದರೆ ನನ್ನ ಕುಟುಂಬವು ತುಂಬ ಪ್ರೋತ್ಸಾಹಿಸುತ್ತದೆ ಇದಕ್ಕಾಗಿ ನಾನು ಒಂದು ಟ್ರಾವೆಲ್ ಮಾಡುವಾಗ ಒಂದು ಕಡೆಯಿಂದ ಬೇರೆ ಕಡೆ ಹೋಗುವಾಗ ಅಲ್ಲಿ ಏನೇ ಸಮಸ್ಯೆಯಾದರೂ ನನ್ನ ಕುಟುಂಬವು ತುಂಬ ಸಹಾಯ ಮಾಡುತ್ತದೆ ಹೇಗೇಂತ್ಹೇಳಿದರೆ ನಾನು ಎಲ್ಲಿ ಹೋದರೂ ಅವರು ಪ್ರೋತ್ಸಾಹ ನೀಡುತ್ತಾರೆ ನನ್ನ ಕುಟುಂಬದ ಬೆಂಬಲ ತುಂಬ ಹೆಚ್ಚಿದೆ ನಾನು ತೆಗೆಯುವ ಫೋಟೋ ತುಮ್ ಸುಮಾರು ಪೇಪರ್ಗಳಲ್ಲಿ ಬಂದಿದೆ ಸುಮಾರು ಪೇಪರ್ಗಳು ಪೇಪರ್ ಪೇಪರ್ನವರು ಕರೆದು ಫೋಟೋಗಳನ್ನು ಕೇಳುತ್ತಾರೆ ನಾನು ಒಂದು ಚಿಕ್ಕಮಗಳೂರಿಗೆ ಹೋದಾಗ ಅಲ್ಲಿ ಪರಿಸರದ ಫೋಟೋಗಳನ್ನು ತೆಗೆದು ಒಂದು ನ್ಯೂಸ್ಪೇಪರ್ನಲ್ಲಿ ಬಂದಿದೆ ಅದನ್ನು ನನ್ನ ಕುಟುಂಬದ ಎಲ್ಲಾ ಸದಸ್ಯರು ಗುರುತಿಸಿ ನನಗೆ ಪ್ರೋತ್ಸಾಹ ನೀಡಿದ್ದಾರೆ ಒಂದು ದಿನ ನನಗೆ ಫೋಟೋಗ್ರಾಫಿ ಬೆಸ್ಟ್ ಫೋಟೋಗ್ರಾಫಿ ಅಂತೇಳಿ ಅವಾರ್ಡ್ ಕೂಡ ಬಂದಿದೆ ನಾನು ತೆಗೆಯುವ ಫೋಟೋವು ನನ್ನ ಕುಟುಂಬದವರಿಗೆ ತುಂಬ ಇಷ್ಟವಾಗುತ್ತದೆ ಹಾಗೂ ನಾನು ತೆಗೆದ ಫೋಟೋವನ್ನು ನನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ದಿನವೂ ಅಪ್ಲೋಡ್ ಮಾಡುತ್ತೇನೆ ನನ್ನ ಗೆಳೆಯರು ಹಾಗೂ ಸಂಬಂಧಿಕರು ತುಂಬ ಇಷ್ಟಪಡುತ್ತಾರೆ ನಾನು ಫೋಟೋ ತೆಗೆಯುವುದರಲ್ಲಿ ಹಾಗೂ ವಿಡಿಯೋ ತೆಗೆಯುವುದರಲ್ಲಿ ತುಂಬ ಅಚ್ಚುಮೆಚ್ಚು ಹೀಗೆಯೇ ಹಾಗಾಗಿ ನನ್ನ ಕುಟುಂಬದ ಬೆಂಬಲ ಸದಾ ನನ್ನ ಮೇಲೆ ಇದ್ದೇ ಇರುತ್ತದೆ ನಾನು ಮುಂದೆ ಇನ್ನೂ ದೊಡ್ಡದಾಗಿ ಬೆಳೆದು ಒಳ್ಳೆಯ ಫೋಟೋಗ್ರಾಫರ್ ಆಗಬೇಕು ಎನ್ನುವುದು ನನ್ನ ಆಸೆ ಏನೇ ತೊಂದರೆ ಆದರೂ ಏನೇ ಸಮಸ್ಯೆ ಆದರೂ ಕುಟುಂಬದವರು ಸದಾ ಬೆಂಬಲಿಸುತ್ತಾರೆ